ಅನೇಕ ಜನರು ಅವರ ಕುಟುಂಬವು ಕೃಷಿ ಕೆಲಸಗಳನ್ನು ಮಾಡುತ್ತಿದ್ದರೂ ತಾವು ಕೃಷಿ ಕೆಲಸದಲ್ಲಿ ನಿರತರಾಗಿರುವುದಿಲ್ಲ ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ವಿದ್ಯಾವಂತರಾಗಿರುತ್ತಾರೆ ಮತ್ತು ಅವರಿಗೆ ಅವರದ್ದೇ ಆದ ಒಂದು ಭವಿಷ್ಯದ ಯೋಚನೆ ಇರುತ್ತದೆ ಕೆಲವರಿಗೆ ಡಾಕ್ಟ್ರು ಇಂಜಿನಿಯರು ಮತ್ತು ಒಂದು ಕಂಪೆನಿಯಲ್ಲಿ ಕೆಲಸಕ್ಕೆ ಸೇರಬೇಕೆನ್ನುವ ಆಸಕ್ತಿ ಇರುತ್ತದೆ ಹಾಗಾಗಿ ಈ ವಿದ್ಯಾವಂತರಿಗೆ ಈ ಆ ಒಂದು ಕೃಷಿಯಲ್ಲಿ ಆಸಕ್ತಿ ಇರುವುದಿಲ್ಲ ಏಕಂದ್ರೆ ಕೆಲವರಿಗೆ ಈ ಕೃಷಿ ಅನ್ನೋದೊಂದು ಕೆಳಮಟ್ಟದ ಕೆಲಸ ಎಂದು ಕೆಲವರ ಯೋಚನೆಯಾಗಿರುತ್ತದೆ ಮತ್ತು ಈ ಮನೆಯವರೂ ಕೂಡ ತಮ್ಮ ಮಕ್ಕಳನ್ನು ಡಾಕ್ಟ್ರು ಇಂಜಿನಿಯರ್ ಆಗ್ಬೇಕಂತಲೇ ಆಸೆಪಡ್ತಾರೆ ಯಾರಿಗೂ ರೈತ ಆಗಬೇಕಂತ ಒಂದು ಆಸೆ ಇರುವುದಿಲ್ಲ ನಂತರ ಈ ಕೃಷಿಯ ಮಹತ್ವ ಏನೆಂದರೆ ಈ ಭಾರತದಲ್ಲಿ ಒಂದು ಕೃಷಿ ಪ್ರಧಾನ ದೇಶವಾಗಿದೆ ಈ ಭಾರತದಲ್ಲಿ ಐವತ್ತೈದು ಪ್ರತಿಶತ ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ಈ ಕೃಷಿಯಲ್ಲಿ ಬಟ್ಟೆ ರೇಷ್ಮೆ ಮುಂತಾದವುಗಳನ್ನು ತಯಾರಿಸುತ್ತಾರೆ ಮತ್ತು ಈ ಹಾಲು ತರಕಾರಿ ಮುಂತಾದವುಗಳನ್ನೆಲ್ಲ ಈ ಕೃಷಿಯಿಂದಲೇ ಪಡೆಯಬಹುದು ಈ ಕೃಷಿ ಮಾಡುವವರು ತುಂಬ ಆರೋಗ್ಯವಂತರಾಗಿರುತ್ತಾರೆ ಈ ರೈತರು ಅವರನ್ನು ನೋಡಿದರೆ ಅವರು ತುಂಬ ಗಟ್ಟಿಮುಟ್ಟು ಮತ್ತು ಅವರು ಬದುಕುವುದ್ರಲ್ಲಿ ಸಹ ಅವರ ಆಯಸ್ಸು ಸಹ ತುಂಬ ಜಾಸ್ತಿ ಇರುತ್ತದೆ ಏಕಂದ್ರೆ ಅವರು ದಿವಸ ಬೆವರು ಸುರಿಸುತ್ತಾರೆ ಅದು ತುಂಬ ಆರೋಗ್ಯಕ್ಕೆ ಸಹ ಒಳ್ಳೆಯದಾಗಿರುತ್ತದೆ ಇದು ಕೃಷಿಯ ಮಹತ್ವವಾಗಿದೆ